ನನ್ನ ಹವ್ಯಾಸ ಅಂತ ಅಂದರೆ ನನಗೆ ಅಡುಗೆ ಮಾಡೋದರಲ್ಲಿ ತುಂಬಾ ಪ್ರೀತಿ ಒಂದು ಅಭಿಮಾನ ಅಡುಗೆ ಅಂದ್ರೆ ಒಂದು ಪ್ರೀತಿಯಿಂದ ನಾವು ಒಂದು ಟೀನೆ ಆಗಲಿ ಒಂದು ತಿಂಡೀನೆ ಆಗಲಿ ನಾವು ಮಾಡಿಕೊಟ್ವಿ ಅಂತ ಅಂದರೆ ಅವ್ರಿಗೆ ನಾವು ಪ್ರೀತಿಯಿಂದ ಏನು ಮಾಡ್ಕೊಟ್ರೂ ಅದು ಅವ್ರ್ಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಇವಾಗ ಟೀನೆ ನಾನು ಒಂದು ಹೋಟ್ಲ್ ಮಾಡೋಣ ಚಿಕ್ಕದಾಗಿ ಮನೇಲ್ಲಿ ಅಂತ ನಮ್ಮ ಮನೆಯವ್ರ ಹತ್ತಿರ ನಾನು ಚರ್ಚೆ ಮಾಡಿದೆ ಅವಾಗ ಅವರು ಟೀ ಮಾಡ್ತಾಳೆ ಅಂತೆ ಟೀನಾ ಏನು ಟೀನೂ ಬೇಡ ಏನೂ ಬೇಡ ಮನೆ ಕೆಲಸ ಮಾಡ್ಕೊಂಡು ಹೋಗು ಸುಮ್ಮನೆ ಸಾಕು ಇದನ್ ಮಾಡಕ್ಕೇ ಬೇಜಾರು ಮಾಡ್ಕೊಂತೀಯ ನಂಗೆ ಅದು ಸಾಕಾಯ್ತು ಇದು ಸಾಕಾಯಿತು ಅಂತ ಹೇಳ್ತೀಯ ಅಂತ ಅಂತಿರ್ತಾರೆ ಆಗಿನ ಇದಕ್ಕೆ ಊಂ ಹೌದು ಸಾಕಾಯಿತು ಅಂತ ಅನ್ನಿಸುತ್ತೆ ತುಂಬಾ ಚೆನ್ನಾಗಿ ನನಗೂ ಒಂದು ನನ್ನ ಕೈಯಿಂದ ಒಂದು ನಾಲ್ಕು ಜನಕ್ಕೆ ನಾನು ಏನಾದ್ರೂ ಮಾಡಿ ಕೊಡಬೇಕು ಒಂದು ಒಂದು ಬಡಿಸ್ಬೇಕು ಅಂತ ಅಂತೇಳಿ ನಮ್ಮ ಮನೇಲ್ಲಿ ಹಬ್ಬ ಹರಿದಿನ ಅಂತ ಅಂದರೆ ನಮ್ದು ಕೂಡು ಕುಟುಂಬ ತುಂಬ ಜನಕ್ಕೆ ನಾವು ಒಂದು ಹದಿನಾಲ್ಕು ಜನ ಆಗ್ತೀವಿ ತುಂಬ ಜನಕ್ಕೆ ನಾನು ಅಡುಗೆ ಮಾಡಿನು ಊಟಕ್ ಬಡ್ಸಿದ್ದೀನಿ ಎಲ್ಲರ್ದೂ ಊಟ ಆದ ಮೇಲೆ ನಾನು ಊಟಾನು ಮಾಡಿದ್ದೀನಿ ಅವಾಗ ನಂಗೊಂದು ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಖುಷಿ ತುಂಬಾ ಒಂದು ನೆಮ್ಮದಿ ಊಟದಲ್ಲಿ ಏನು ಅಂತ ಅಂದರೆ ಅವ್ರಿಗೆ ಖುಷಿ ಕೊಡುತ್ತೆ ಓಹ್ ಚೆನ್ನಾಗಿ ಮಾಡಿದ್ದಾಳೆ ಪ್ರತ್ಯೊಂದು ಅಡುಗೆನು ಚೆನ್ನಾಗಿ ಮಾಡ್ತಾಳೆ ಅಂತ ಅಂದು ಹೇಳಿ ನಮ್ಮ ಕಡೆಗೆಲ್ಲ ಏನು ಸ್ಪೆಷಲ್ಲು ಅಂತ ಅಂದರೆ ರೊಟ್ಟಿ ಪುಂಡಿ ಸೊಪ್ಪಿನ ಪಲ್ಯ ನಾವು ಉತ್ರ ಕರ್ನಾಟಕದ ಸ್ಪೆಷಲ್ಲೆ ಅದು ಅದನ್ನ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ನಮ್ಮ ಬೆಂಗಳೂರಿಂದ ನಮ್ಮ ಅಕ್ಕ ತಂಗಿಯರೆಲ್ಲ ಅಂದರೆ ನಮ್ಮ ಗಂಡನ ಅಕ್ಕ ತಂಗಿಯರೆಲ್ಲ ಬಂದರು ಅಂದರೆ ಅವರೆಲ್ಲ ಇಷ್ಟ ಪಟ್ಕೊಂಡು ರೊಟ್ಟಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಇದನೆಲ್ಲ ನೋಡಿಬಿಟ್ಟು ನನ್ನ ಕೈಯಿಂದ ಟೀ ಮಾಡೋಣ ಇಲ್ಲ ಪಕೋಡ ಏನಾದ್ರೂ ಹಿಂಗೆ ಮಾಡಿಬಿಟ್ಟು ಟೀ ಪಕೋಡ ಸಂಜೆ ಸ್ನಾಕ್ಸ್ ಗತೆ ಹಿಂಗೆ ಮಾಡಿಕೊಡೋಣ ಒಂದು ಸಣ್ಣದಾಗಿ ಒಂದು ಪುಟ್ಟದಾಗಿ ಕೆಲಸ ನಿಮ್ಮದೆಲ್ಲ ಕೆಲಸ ಮುಗ್ಸ್ಕೊಂಡ್ಬಂದ್ಮೇಲೆ ಇಬ್ರೂ ಹಿಂಗೆ ಮಾಡೋಣ ಅಂತ ಅಂದೆ ನಮ್ಮನೆಯವ್ರು ಯಾಕೋ ಅದನ್ನು ಒಪ್ಪಲಿಲ್ಲ ಬೇಡ ಬಿಡು ಅಂತ ಅಂದ್ಕೊಂಡೆ ಇವಾಗ ನನಗ್ ರುಚಿ ರುಚಿಯಾದ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟು ತುಂಬಾ ಯುಟ್ಯೂಬ್ ನೋಡ್ತೀನಿ ಅದರಲ್ಲಿ ನನಗ್ ಹೊಸ ಹೊಸ ರೆಸಿಪಿಗಳು ನನಗ್ ಇಷ್ಟ ಆಯಿತು ಅಂತ ಅಂದರೆ ನಾನು ಮನೇಲ್ಲಿ ಮಾಡಿಕೊಡ್ತೀನಿ ನಮ್ಮ ಮನೆಯವರು ಇಷ್ಟ ಪಟ್ಕೊಂಡು ಮಾಡು ಅದು ಹೆಂಗ್ ಇರುತ್ತೆ ನೋಡೋಣ ಅಂತಾರೆ ಅದಕ್ಕೆ ಏನೇನು ಬೇಕೋ ಇಂಥ ಪ್ರತಿಯೊಂದು ಪದಾರ್ಥಗಳನ್ನು ತಂದು ಕೊಡ್ತಾರೆ ನನ್ನ ಅದ್ನ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹೆಂಗೆ ಇರುತ್ತೋ ಹಂಗೇ ಮಾಡಿದಾಗ ಆಮೇಲೆ ನನ್ನದೇ ನಮ್ಮದೇ ಆದ ಒಂದು ಉತ್ರ ಕರ್ನಾಟಕದಲ್ಲಿ ನಾವು ಖಡಕ್ಕು ಹಾಗಾಗಿ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ತೀನಿ ಸ್ಪೈಸಿ ಅಂತ ಅಂದ ತಕ್ಷಣ ಏನೇ ಒಂದು ಇಂಗ್ರೀಡಿಯೆಂಟ್ನ ನಾವು ರೆಡಿ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಏನು ಅಂದರೆ ಉಪ್ಪು ಹುಳಿ ಖಾರ ಚೆನ್ನಾಗಿತ್ತು ಅಂದರೆ ಪ್ರತ್ಯೊಂದು ಅಡುಗೇನು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಮ ತಾಯಿ ನನಗೆ ಹೇಳಿಕೊಟ್ಟಿರೋದು ನಾನು ಅದೇ ರೀತಿ ಮಾಡ್ಕೊಂಡು ಹೋಗ್ತಿದ್ದೀನಿ ನಮ್ಮ ಮನೇಲ್ಲು ನಮ್ಮ ಅತ್ತೆ ನಮ್ಮ ಮಾವ ಮಾವ ಇಲ್ಲ ಅಂದ್ರೆ ನಮ್ಮ ಭಾವ ಇದ್ದಾರೆ ಅವರು ಆಮೇಲೆ ನಮ್ಮ ಮನೆಯವರು ನಮ್ಮ ಅಕ್ತಂಗಿಯರು ಅಂದರೆ ನಮ್ಮ ಮನೆಯವರ ಅಕ್ತಂಗಿಯರು ಅವರೆಲ್ಲರೂ ತುಂಬಾ ಇಷ್ಟ ಪಟ್ಕೊಂಡು ಊಟ ಮಾಡ್ತಾರೆ ಬಂದಾಗ ಅದು ಮಾಡಿಕೊಡು ಇದು ಮಾಡಿಕೊಡು ಮಂಡಕ್ಕಿ ಮಾಡಿಕೊಡು ನರ್ಗಿಸ್ ಮಾಡಿಕೊಡು ಮೆಣ್ಶಿನ್ಕಾಯಿ ಮಾಡು ಬಜ್ಜಿ ಆಮೇಲೆ ನಮ್ಮ ಕಡೆ ಸ್ಟೈಲಿನವು ಇನ್ನು ಫ್ರೈಗಳ್ ಇದ್ದಾವೆ ಬೆಂಡೆಕಾಯಿ ತವಾ ಫ್ರೈ ಅಂತ ಮಾಡ್ತೀವಿ ಆಮೇಲೆ ಮೆಣ್ಶಿನ್ಕಾಯಿ ತವಾ ಫ್ರೈ ಅಂತ ಮಾಡ್ತೀವಿ ಆಮೇಲೆ ಮೆಣ್ಶಿನ್ಕಾಯಿ ಸ್ಟಫ್ ಅಂತ ಮಾಡ್ತೀವಿ ಅವನ್ನೆಲ್ಲ ಇಷ್ಟ ಪಟ್ಕೊಂಡು ತಿಂತಾರೆ ಆಮೇಲೆ ಎಣ್ಗಾಯಿ ಪಲ್ಯ ರೊಟ್ಟಿ ಆಮೇಲೆ ಈ ಥರ ಅದಕ್ಕೆ ಕೋಸಂಬರಿಗಳು ಕೋಸಂಬ್ರಿಗಳು ಅಂತ ಅಂದರೆ ಒಂದೇ ಥರ ನಾನು ನೀವು ಇವಾಗ ಎಲ್ಲರೂ ಆಲ್ಮೊಸ್ಟ್ ಆಲ್ ತಿಂದಿರೋದು ಬರೀ ಸೌತೆಕಾಯಿ ಆಯಿತು ಆಮೇಲೆ ಕ್ಯಾರೇಟಿಂದು ಆಯಿತು ಇಷ್ಟೇ ತಿಂದು ಇರ್ತಾರೆ ನಾವು ಆ ಥರ ಅಲ್ಲ ನಾವು ಸೊಪ್ಪುಗಳಲ್ಲಿ ಎಷ್ಟು ಥರ ಸೊಪ್ಗಳ್ದು ಪಚ್ಚಡಿ ಇದೆ ಅಂತ ಅಂದರೆ ಮೂಲಂಗಿ ಆಮೇಲೆ ಹಕ್ರಕ್ಕಿ ಮೆಂತ್ಯ ಆಮೇಲೆ ಉಳ್ಳಾಗಡ್ಡೀದು ಗಣಿ ಅಂತ ಬರುತ್ತೆ ಅದ್ರದ್ ನಾವು ಕೋಸಂಬ್ರಿ ಅಂತ ಮಾಡ್ತೀವಿ ಅದೇನು ಅಂತ ಅಂದರೆ ಸೈಡ್ಸು ರೊಟ್ಟಿ ಜೊತೆಗೆ ಒಂಥರದ್ದು ಪಲ್ಯ ಮಾಡಿಬಿಟ್ಟು ಇದೆಲ್ಲ ಚಟ್ನಿ ಪುಡಿ ಇದು ಸೈಡ್ಸು ಈ ಥರ ನಾವೆಲ್ಲ ಊಟ ಪದಾರ್ಥಾನ ತಿಂದ್ಕೊಂಡು ಬೆಳ್ಕೊಂಡ್ಬಂದಿರೋರು ನಮಗ್ ತುಂಬ ಚೆನ್ನಾಗಿ ಉತ್ರ ಕರ್ನಾಟಕದ್ದು ಒಂದು ಸ್ಪೆಷಾಲಿಟಿನೇ ಅದು ಆ ಥರದನ್ನು ಇಲ್ಲಿ ನಾನು ಅಡುಗೆ ಮಾಡಿ ಬಡಿಸ್ದಾಗ ನಾನು ಇವಾಗ ನಾವು ಚಿತ್ರದುರ್ಗದಲ್ಲಿ ಇರೋದರಿಂದ ಇಲ್ಲಿ ಈ ಕಡೆಗೆ ನಮ್ಮ ಕಡೆ ಅಡ್ಗೇನ ಇಲ್ಲಿ ಅಷ್ಟು ಇಷ್ಟ ಪಟ್ಕೊಂಡು ಊಟ ಮಾಡ್ತಾರೆ ತಿಂತಾರೆ ಬಂದಾಗೆಲ್ಲ ಮಾಡ್ಸ್ಕೊಂಡು ತಿಂತಾರೆ ಹಾಗಾಗಿ ನಂಗೆ ಒಬ್ಬರಿಗೆ ಅಡುಗೆ ಮಾಡಿ ಬಡಿಸೋದು ಅಂದ್ರೇ ತುಂಬಾ ಇಷ್ಟ ತುಂಬಾ ಪ್ರೀತಿ ತುಂಬಾ ಇಷ್ಟ ಪಟ್ಕೊಂಡು ಪ್ರತಿಯೊಂದು ಕೆಲ್ಸಾನ ನಾವು ಮಾಡಿದಾಗ ಅದನ್ ನೋಡಿಬಿಟ್ಟು ಅವ್ರು ಊಟ ಮಾಡೋವ್ರು ಅಷ್ಟೇ ಪ್ರೀತಿಯಿಂದ ಸಂತೋಷವಾಗಿ ಊಟ ಮಾಡ್ತಾರೆ ನನಗೂ ಒಂಥರ ಖುಷಿ ನೆಮ್ಮದಿ ಇದೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತನೂ ನನಗೆ ಹೇಳಿದ್ದಾರೆ ಮನೆಯಲ್ಲು ದೇಕಾಲೆ ಹಾಗಾಗಿ ನನಗೆ ಆ ಥರದ್ದು ಏನಿಲ್ಲ ಅಡುಗೆ ವಿಷಯದಲ್ಲಿ ಏನಿಲ್ಲ ನಮ್ಮ ತಂದೆ ತಾಯಿನೂ ಅಷ್ಟೇ ನಾನು ನಾನು ಮಾಡೋ ಅಡ್ಗೆಗಳನ್ನು ತುಂಬ ಮಿಸ್ ಮಾಡಿಕೊಂಡ್ವಿ ನೀನು ಈ ಥರ ಮಾಡ್ತಿದ್ದೆ ನಮ್ಮ ನಮ್ಮ ತಂದೆ ನನ್ಗೆ ಹೇಳ್ತಿರೋದು ತಂಗಿ ಅಂತ ಅಂದು ಹೇಳಿ ತಂಗಿ ನೀನು ಈ ಥರ ಅಡುಗೆ ಮಾಡ್ತಿದ್ದೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದು ಹೇಳಿ ಇವಾಗ ನಮ್ಮ ಅಣ್ಣನ ಹೆಂಡತಿ ಅವನೆಲ್ಲ ಕಲ್ತ್ಕೊಂಡ್ಬಿಟ್ಟು ಮಾಡ್ತಾಳೆ ಈ ಥರ ಅದೇ ನಾನು ಟೀ ಅಂಗಡಿ ಮಾಡಣ ಅಂತ ನನ್ನ ತಲೇಲ್ಲಿ ಇದ್ದಿದ್ದು ಇವು ನಮ್ಮ ಮನೆಯವರು ಅದನ್ನು ಒಪ್ಪುತ್ತಿಲ್ಲ ಬೇಡ ಬೇರೆ ಏನಾದ್ರೂ ಮಾಡಣ ಅನ್ನೋದು ಇದೆ ಇಲ್ಲ ಹೋಮ್ ಇದ್ರಲ್ಲೆ ಏನಾದ್ರೂ ಫುಡ್ಡು ಯಾವ್ದಾದ್ರೂ ಒಂದು ತಯಾರು ಮಾಡಿಬಿಟ್ಟು ಮನೆಯಲ್ಲಿ ಈ ಥರ ಬಂದು ಊಟ ಮಾಡ್ಕೊಂಡು ಹೋಗಂಗೆ ಪಿ ಜಿ ಟೈಪ್ ಮಾಡಣ ಅಂತ ಅಂದ್ಕೊಂಡ್ವಿ ಅದಕ್ಕಿನ್ನೂ ಟೈಮ್ ಇದೆ ಅಂತನೂ ಹೇಳಿದರು ಇವಾಗ್ಲೇ ಬೇಡ ಅಂತ ಹೇಳಿ ನನಗೆ ತುಂಬ ಆ ಥರ ನನ್ನ ಕೈಯಿಂದ ಒಂದು ನಾಲ್ಕು ಜನಕ್ಕೆ ಅಡುಗೆ ಮಾಡಿ ಬಡಿಸ್ಬೇಕು ಅನ್ನೋದು ತುಂಬ ತಲೇಲ್ಲಿ ಇದೆ ಆ ಥರದ ಹವ್ಯಾಸನೂ ಇದೆ ನನಗೆ ಮುಂದೇನಾದ್ರೂ ಅನುಕೂಲ ಆಯಿತು ಅಂತಂದರೆ ನಾನು ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ ನಡ್ಸ್ಕೊಂಡು ಹೋಗ್ತೀನಿ ನನಗೆ ಈ ಹವ್ಯಾಸದ ಬಗ್ಗೆ ಇಷ್ಟೊಂದು ಮಾತಾಡಿದ್ದು ನನ್ಗೆ ತುಂಬಾ ಖುಷಿ ಕೊಡ್ತು ಧನ್ಯವಾದಗಳು